ಅಲೋ ರೀ ಆಂ ಹೇಳ್ರಿ ಆಂ ಹೌದ್ ರೀ ತಾವು ರೀ ಹೌದ್ರ್ಯಾ ರೇಟು ಆಟೋ ಎಷ್ಟು ಜನ ಇದಿರಿ ನಾಲ್ಕು ಜನ ರೀ ರೇಟ್ ಮತ್ತು ಸಲ್ಪ ಜಾಸ್ತಿ ಆಗತ್ತೆ ನೋಡಿರಿ ಒಂದು ನೂರು ರೂಪಾಯಿ ಒಂದು ನೂರು ಇನ್ನೂರು ರೂಪಾಯಿ ಆಗತ್ತೆ ರಿ

ಒಂದು ಸೀಟಿಗೆ ಇಪ್ಪತ್ತು ರೂಪಾಯಿ ಹಂಗ್ ಹಿಡ್ದ್ರ ಐದು ಸೀಟಿಗೆ ನೂರು ರೂಪಾಯಿ ಆಗತ್ತೆ ರಿ ಲಾಸ್ಟ್ ಸೀಟ್ರಿ ಆಯ್ತು ಆಯಿತು ಮತ್ತು ಸ್ವಲ್ಪ ಹಾಂ ಎಪ್ಪತ್ತು ಆಯ್ತು ಆಯಿತು ಬನ್ರಿ ವು ಬರ್ತೀವಿ ರಿ ಬ ಆಯ್ತು ಆಯಿತು ಬನ್ರಿ ಬನ್ರಿ ಗೊ ಆಂ ನಾವು ಮುಂದೆ ಅಲ್ಲಿ ಕಿನ್ನಾಳ್ ರೋಡ್ ರಿ

ಆಯ್ತಾಯಿತು ಬರಕತ್ತೀವಿ ತಗೊಳ್ಳಿ ರೀ ಮತ್ತು ನಿಮ್ಗೆ ಮತ್ತು ಜಲ್ದಿ ಬನ್ರಿ ಮತ್ತು ಟ್ರೈನಿಗೆ ಅರೇ ಇರ್ ಟೈಮ್ ಆಗುತ್ತೆ ಹಾಂ ಹಾಂ ಬರ್ತೀವಿ ರೀ ಸಲ್ಪ ಗೇಟ್ ಹಾಕೈತೆ ಅಲ್ಲಿ ಹಾಂ ಈಗ ಗೇಟು ಮತ್ತು ಟ್ರೈನ್ ಪಾಸಾಗಿಂದು ಬರ್ತೀವಿ ರಿ ಸಲ್ಪ ಹಾಂ ಆಯ್ತು ಆಯಿತು ಬರ್ತೀವಿ ತಗೊಳ್ಳಿ ರಿ ಹಾಂ ನೀವು ಮತ್ತು ಎಲ್ಲಿ ಅಲ್ಲಿ ನಾ ಅಶೋಕ್ ಸರ್ಕಲಿಗೆ ಕರೆಕ್ಟ್ ಇರ್ಬೇಕು ನೋಡಿರಿ ಸಾಹಿತ್ಯ ಭವನ್ ಹತ್ರ ಹಾಂ ರಿ ಹಾಂ ಇದು ಮಾ ನೀವು ಮಾಡಿರಿ ಮಾ ಬನ್ರಿ ನಾವಲ್ಲಿ ಇದನ್ನು ಮಾಡ್ತೀನಿ ಬನ್ರಿ ಇರ್ತೀನಿ ಹ್ಞೂ ರಿ ಮತ್ತು ಬ ಜಲ್ದಿ ಬನ್ರಿ ಟ್ರೈನು ಮತ್ತು ಬರುವ ಟೈಮ್ ಆಗಿದೆ ಹಾಂ ಆಯ್ತು ಆಯಿತು ಹ್ಞೂ ಹ್ಞೂ ಆಯ್ತು ಆಯ್ತು ಬಂದು ತಗೊಳ್ಳಿ ರೀ ಪಾ ಬಂತು ಪಾಸ್ ಆಯಿತು ಬರ್ತೀವಿ ಆಂ ಆಂ ಬ್ ಆಯ್ತು ಆಯ್ತು ರಿ ಹಾಂ ಹೌದ್ ರಿ ತಮ್ಮ ಹೆಸ್ರು ಹೌದ್ರ್ಯಾ ಹಾಂ ಹಾಂ ಆಯ್ತು ಆಯ್ತು ಬರಣ್ ತಗೊಳ್ಳಿ ರೀ ಸರ್ ಹ್ಞೂ ಹ್ಞೂ ಹಾಂ ಎಸ್ ಜಲ್ದಿ ಬರ್ತೀರಿ